ಬ್ರಿಟೀಷರ ವಿರುದ್ಧ ಮಹಾತ್ಮ ಗಾಂಧಿಯವರು ಆಗಿನ ಇದರಲ್ಲಿ ಅತಿ ಹೆಚ್ಚಾಗಿ ಅವ್ರು ಏನು ಹೋರಾಟ ಮಾಡಿದ್ದಾರೋ ಈಗ ನಾವು ಬ್ರಿಟಿಷರಿಂದ ಭಾರೀ ಕಷ್ಟವನ್ನು ಪಡೀತಿದ್ವಿ ಅವ್ರು ಅವ್ರು ಹೇಳಿದ್ದನ್ನೇ ಕೇಳಬೇಕಾಗಿತ್ತು ಅವರು ಹೇಳಿದ್ದನ್ನೇ ನಾವು ಮಾಡಬೇಕಾಗಿತ್ತು ನಮಗೆ ಅಂತಲೇ ಏನೂ ಸ್ವಂತ ನಮಗೆ ಅಂತ ಏನೂ ಇರಲಿಲ್ಲ ಬ್ರಿಟಿಷರು ಅವಾಗ ಇದ್ದಾಗ ಈಗ ಅವ್ರು ಬಂದರು ಅವ್ರು ಇದ್ದಕ್ಕಿದ್ದಂಗೆ ದಾಳಿ ಮಾಡಿದರು ದಾಳಿ ಮಾಡಿದ ಕುಳೇ ಈಗ ಎಷ್ಟೋ ಜನ ಅಲ್ಲೇ ಸಾ ಸಾಯ್ತಾ ಇದ್ದರು ಸಾವನ್ನಪ್ತಿದ್ದರು ಹಾಗಾಗಿ ಮಹಾತ್ಮ ಗಾಂಧಿಯವರು ನೋಡಿ ಮಹಾತ್ಮ ಗಾಂಧೀಜಿಯವ್ರು ಅವ್ರು ಬ್ರಿಟಿಷರ ವಿರುದ್ಧ ನಿಲ್ತಾರೆ ಅತಿ ಸುಮಾರು ಚಳುವಳಿಗಳನ್ನು ನಡೆಸುತ್ತಾರೆ ಈ ಸುಳಿವುಗಳು ಉಪ್ಪಿನ ಸತ್ಯಾಗ್ರಹ ಆಮೇಲೆ ಇನ್ನೂ ಅತಿ ಹೆಚ್ಚು ಮಹಾತ್ಮ ಗಾಂಧಿಯವ್ರು ಬ್ರಿಟೀಷರ ವಿರುದ್ಧ ಕೆಲ ಇದು ಹೋರಾಟವನ್ನು ಮಾಡ್ತಾರೆ ಅವ್ರ ಜೊತೆಗೇ ಈಗ ಜನರು ಈಗ ತುಂಬ ಬ್ರಿಟಿಷರಿಂದ ನೊಂದಿರುತ್ತಾರೆ ಅವ್ರು ಈಗ ಮಹಾತ್ಮ ಗಾಂಧಿಯವ್ರ ಜೊತೆಗ್ ಸೇರಿ ಬ್ರಿಟೀಷರ ವಿರುದ್ಧ ಹೋರಾಡಲೂ ಕೈ ಜೋಡಿಸ್ತಾರೆ ಆಗಿನ ತುಂಬ ಇದರಲ್ಲಿ ಬ್ರಿಟೀಷರದೇ ತುಂಬ ಹಾವಳಿ ಇತ್ತು ಆ ಬ್ರಿಟೀಷರ ಕಾಲಗತಿಲ್ಲಿ ನಮಗೆ ಏನೇ ಇರಲಿಲ್ಲ ಈಗ ನಾವು ಏನೇ ಒಂದು ದುಡಿಮೆ ಮಾಡ್ಬೇಕು ಅಂದ್ರೂ ನಮಗೊಂದು ಅರ್ಧದಲ್ಲಿ ಅದರಲ್ಲಿ ಅರ್ಧದಷ್ಟು ಪಾಲು ಬ್ರಿಟಿಷರಿಗೆ ಕೊಡ್ಬೇಕಾಇತ್ತು ಕಪ್ಪ ಕಾಣಿಕೆ ಅಂತ ಹೇಳಿ ಅದ್ರಿಂದ ನಮ್ಮ ಜನ ನಮ್ಮ ಜನರಿಗೆ ತುಂಬ ಮೋಸ ಆಗ್ತಿತ್ತು ಎಲ್ಲ ಅಲ್ಪ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ದುಡೀತ ಇದ್ದರೆ ಈಗ ಐದು ರೂಪಾಯಿ ದುಡೀತ ಇದ್ದರೆ ಅದ್ರಲ್ಲಿ ಅರ್ಧ ಭಾಗ ಈಗ ಹತ್ತು ರೂಪಾಯಿ ದುಡೀತ ಇದ್ದರು ಅಂತ ತಿಳ್ಕೊಳ್ಳಿ ಈಗ ಒಂದು ಕೆಲಸ ಮಾಡ್ದ್ರೆ ಒಂದು ಹತ್ತು ರೂಪಾಯಿ ಸಿಕ್ತು ಬ್ರಿಟೀಷರು ಇದರಲ್ಲಿ ಅದ್ರಲ್ ಅರ್ಧ ಭಾಗ ಅದ್ರಲ್ಲಿ ಐದು ಭಾಗ ಬ್ರಿಟೀಷರಿಗೆ ನಾವು ಕೊಡ್ಬೇಬೇಕಾಗಿತ್ತು ಹಾಗಾಗಿ ನಮ್ಮ ಜನಕ್ಕೆ ದುಡಿದಿದ್ದು ಮಾಡಿದ್ದು ಅವರಿಗೇನೂ ಸಾಲ್ತಲೇ ಇರಲಿಲ್ಲ ಅವಾಗ ಅತಿ ಈ ಕಡುಬಡತನ ಇತ್ತು ಕಡುಬಡತನ್ದಲ್ಲಿ ಇದ್ದಂಥ ವಿದ್ಯಾರ್ಥಿಗಳಾಗಲಿ ಅವಾಗ ಓದು ಬರಹ ಇಲ್ದೆನೇ ಬರೀ ಬ್ರಿಟೀಷ್ರ ಜೊತೆಗ್ ಸೇರಿ ಅವ್ರದ್ದು ಬುದ್ದಿಯೇ ಕಲೀತಿದ್ದರು ಅಂತೇಳಿ ಮಹಾತ್ಮ ಗಾಂಧಿಗಳು ಮಹಾತ್ಮ ಗಾಂಧೀಜಿ ಸುಮಾರು ಚಳುವಳಿಗಳನ್ನು ಮಾಡಿದ್ರು ಅದರಿಂದ ನಾವು ಈಗ ಎಂತ ಮಾಡಬೇಕು ಅಂತ ಗೊತ್ತಾಗದೇನೆ ಈಗ ಸುಮಾರು ಜನ ಇದು ಮಾಡಿದ್ರು ಏನೇನೋ ಚಳುವಳಿಗಳು ಮಾಡಿದ್ರು ಆಮೇಲೆ ಮಹಾತ್ಮ ಗಾಂಧಿ ಜೊತೆಗಳಿಗೆ ಮಹಾತ್ಮ ಗಾಂಧಿಯರ ಜೊತೆಗೆ ಭಗತ್ ಸಿಂಗ್ ಆಗಲಿ ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಸುಮಾರು ಜನ ಇನ್ನೂ ಅತಿ ಹೆಚ್ಚು ಹೋರಾಟಗಾರರು ಭೂಮಿ ಮೇಲೆ ಇದ್ದರು ಅವಾಗ ಅವಾಗ ಅತಿ ಹೆಚ್ಚು ಜನರು ಮಹಾತ್ಮ ಗಾಂಧಿ ಜೊತೆಗೆಲ್ಲ ಕೈ ಜೋಡಿಸಿ ಅಂತೂ ಬ್ರಿಟಿಷ್ರ ವಿರುದ್ಧ ಹೋರಾಡಿ ಒಂದು ಒಂದು ಚಿಕ್ಕ ಸ್ವತಂತ್ರವಂತ ಹೇಳಿ ಒಂದು ಪ್ರಾರಂಭ ಮಾಡ್ತಾ ಇದ್ರು ಅಂಥದ್ದರಲ್ಲಿ ತುಂಬ ಜನ ಏನೇನೋ ಸತ್ತು ಹೋದರು ಸುಮಾರು ಜನ ಅವಾಗ ಹೋರಾಟಗಾರರು ಈ ಸಣ್ಣ ಸಣ್ಣ ಪುಟ್ಟ ಹುಡುಗರು ಮಕ್ಕಳು ಈ ಹೋರಾಟದಲ್ಲಿ ಅವಾಗಲೇ ಸಾವನ್ನಪ್ಪಿದರು ಹಾಗಾಗಿ ಈಗ ನಾವು ಏನು ಮಾಡ್ತೇವಪ್ಪ ಅಂದರೆ ಅವಾಗ ಅದೇ ಬ್ರಿಟಿಷ್ರ ವಿರುದ್ಧ ಈ ಥರ ಎಲ್ಲ ಹೋರಾಡಿದ್ದ ಮಹಾತ್ಮ ಗಾಂಧಿ ಇವ್ರಿಂದಲೇ ನಾವು ಅತಿ ಹೆಚ್ಚು ಮಾಡಿದ್ದು ಇವ್ರಿಂದಲೇ ನಾವು ಅತಿ ಹೆಚ್ಚು ಹೋರಾಟಕ್ಕೆ ಸಾಧ್ಯವಾಗಿದ್ದು